ಹೌದು ಮಾತಾಡಿ ಹೌದು ಹಾಂ ಹೇಳಿ ಹೌದ ಹಾಂ ಏನು ಆಗಬೇಕು ನಮ್ದು ಮಾರುತಿ ವ್ಯಾನ್ ಉಂಟು ಎಂಟು ಜನರಿಗೆ ಆದರೆ ಅದೂ ಆಗ್ತದೆ ದಿನಕ್ಕೆ ಮಾತ್ರ ಒಂದು ಐದು ಸಾವಿರ ಆಗ್ತದೆ ಹೇಳಿ ಹಾಗು ಹೌದು ಹೌದು ಹೌದು ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ ಹೇಳಿ ಊಟ ಎಲ್ಲ ಅಲ್ಲಿ ಅದರಲ್ಲೆ ಬರ್ತದೆ ಹ್ಞೂ ಬೇ ಹೌದು ಮಲ್ಪೆ ಬೀಚ್ ನೋಡ್ಬೌದು ಕಾಪು ಬೀಚ್ ಎಲ್ಲ ನೋಡ್ಬೌದು ನಿಮಗೆ ಅದು ಅದರಲ್ಲೆ ಬರ್ತದೆ ಹೌದ್ ಹೌದು ಒಂದು ದಿನಕ್ಕೆ ಅವ ನಮ್ಮಾ ಅದೂ ನಮ್ಮದೆ ಕಳಿಸ್ತೇವೆ ಅದರ ವರಿ ಬೇಡ ನಿಮಗೆ ಎಲ್ಲೆಲ್ಲಿ ಹೋಗಬೇಕು ಅಷ್ಟೆ ಹೇಳಿ ಒಂದು ದಿನಕ್ಕೆ ಮಾತ್ರ ಐದು ಸಾವಿರ ನಾವು ಚಾರ್ಜ್ ಮಾಡ್ತೇವೆ ಎಷ್ಟು ದಿನಕ್ಕೆ ನಿಮಗೆ ಐದು ಸಾವಿರ ಐದು ಸಾವಿರ ಹೌದ್ ಹೌದ್ ಹಾಂ ಇಲ್ಲೆ ಇಲಲ್ಲ ಅದು ನೀವು ಕೇಳ್ಬೇಕು ಅಂತಲೇ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹೌದು ನಿಮಗೆ ಎಷ್ಟೋತ್ತಿಗೆ ಎಷ್ಟೋತ್ತಿಗೆ ಗಾಡಿ ಕಳಿಸ್ಬೇಕು ಅಂತ ಒಂದು ತಿಳಿಸಿ ಆಯ್ತು ಆಯಿತು ಆಯ್ತು ಆಯ್ತು ಆಯಿತು ನೀವು ಎಲ್ಲಿ ಇರ್ತೀರಿ ಇಳ್ಕೋಳ್ಲಿಕ್ಕೆ

ಆಯ್ತು ಆಯ್ತು ಆಯಿತು ಅಲ್ಲಿಗೆ ಅಲ್ಲಿಗೆ ಕಳಿಸ್ತೇವೆ ಕಳಿಸ್ತೇವೆ ಓಕೆ ಮೇಡಮ್ ಓ ಆಯ್ತು ಆಯ್ತು ಆಯಿತು ನಾವು ಕಳಿಸ್ತೇವೆ ಕಳಿಸ್ತೇವೆ ಮೇಡಮ್ ಕಳಿಸ್ತೇವೆ ಕಳಿಸ್ತೇವೆ ಓಕೆ ತ್ಯಾಂಕ್ಸ್ ತ್ಯಾಂಕ್ಸ್ ಓ ಆಯ್ತು ಆಯ್ತು ತ್ಯಾಂಕ್ಸ್ ತ್ಯಾಂಕ್ಸ್